ಹಾಂ ಹಲೋ ಹೇಳಿ ರೀ ಹಾಂ ರೀ ಅಕ್ಕಾವ್ರೇ ಹೇಳಿ ರೀ ಗ್ಯಾಸ್ ಬುಕ್ ಇದೆ ರೀ ನಿಮ್ಮದು ಹೆಸ್ರು ಏನದ ರೀ ಹೌದಾ ರೀ ನಂಬರ್ ಗ್ಯಾಸ್ ಅದ ನಂಬರ್ ಅದ ಏನು ರೀ ನಿಮ್ದು ಇದರದು ಹ್ಞೂ ಎಷ್ಟು ದಿನ ಆಯ್ತು ರಿ ಬುಕ್ ಮಾಡಿ ನಾಲ್ಕು ದಿನ ಆಯ್ತೇನು ರೀ ತರ್ತೀವಿ ರೀ ಇನ್ನೊಂದು ಎರಡು ದಿನ್ದಾಗ ಬಂತು ಅಂದ್ರೆ ನಾ ತಗೊಂಬರ್ತೀನಿ ತಗೋ ರೀ ಎಷ್ಟು ತಿಂಗ್ಳಿಗೆ ಒಂದು ಹ್ಞೂ ಇನ್ನೊಂದು ಸೊಲ್ಪ ಟೈಮ್ ಹೋಗತ್ತೆ ರೀ ಅದು ನಂಬರ್ ಬರ್ಬೇಕಲ್ಲ ರೀ ಎಲ್ಲರ್ದೂ ನಂಬರ್ ಬಂದ ಮ್ಯಾಲ್ ನಾ ತಗೋಬಂದು ಕೊಡ್ತೀನಿ ತೊಗೋ ರಿ ಅಕ್ಕಾವ್ರೇ ಹ್ಞೂ ಹ್ಞೂ ಎಲ್ಲದರ್ ಅಡ್ರಸ್ ರೀ ಈ ಅಡ್ರಸ್ ಎಲ್ಲಿ ಅದ ರೀ ಗಾಜಿಪುರದಲ್ಲಿ ಎಲ್ಲಿ ರೀ ಹೌದಾ ರೀ ಆಯ್ತು ಆಯ್ತು ತೊಗೊ ರಿ ಎಲ್ಲಿ ಅಲ್ಲಿ ಮನೆ ಏನು ಫಸ್ಟ್ ಫ್ಲೋರಿಗೆ ಅದ ರಿ ಏನು ಸೆಕೆಂಡ್ ಫ್ಲೋರಿಗೆ ಅದ ರಿ ನಮ್ಗೆ ತಂದು ಬರೀ ಸಪ್ಲೈ ಅಲ್ಲಿ ಕೊಡ್ಬೇಕಂತ ಅಷ್ಟೇ ಇರತ್ತೆ ಮ್ಯಾಲೆ ಅಂತೂ ಬರ್ಲಿಕ್ಕೆ ಹೈರಾಣ ಆತ ಇದಕ್ಕೆ ಕೇಳಿದೆ ನಾನು ಅದು ಕರೆಕ್ಟ್ ಅದ ರೀ ಆದ್ರೆ ಅದು ಮನೆ ತನಕ ಅಂದ್ರೆ ಎಲ್ಲಿ ತನಕ ಅವ್ರ ಬಿಲ್ಡಿಂಗ್ ಏನದ ಅಲ್ಲಿ ಒಯ್ದು ಪ್ರೊವೈಡ್ ಮಾಡ್ಬೇಕಂತ ಇಷ್ಟೇ ಇರುತ್ತೆ ರೀ ಮ್ಯಾಲೆ ಒಯ್ಯೋದು ಅದು ಇರಲ್ಲ ಎಲ್ಲಿ ಗಾಜಿಪುರದಲ್ಲೇನು ತಿಂಗ್ಳಿಗೆ ಒಂದು ಸಲ ಬೇಕಾ ರಿ ಆಯ್ತು ನಾ ತರ್ತೀನಿ ತಂದು ಅಲ್ಲಿ ನಾ ನಿಮಗೆ ಬಂದಾಗ ಫೋನ್ ಮಾಡ್ತೀನಂತೆ ಗಾಜಿಪುರದಲ್ಲಿ ಮರ್ಗಮ್ಮ ಟೆಂಪಲ್ ಬಲ್ ಬಂದಾಗ ನಾ ನಿಮಗೆ ಫೋನ್ ಮಾಡ್ತೀನಿ ಅದು ಏನದ ಅಡ್ರಸ್ ಅದು ಹೇಳಕ್ಕತ್ತಿರಂತೆ ನನಗೆ ಕರೆಕ್ಟಾಗಿ ಹ್ಞೂ ಸ್ವಲ್ಪ ಅದೇ ಸೆಕೆಂಡ್ ಫ್ಲೋರಿಂದು ಸಲ್ಪ ಹೈರಾಣ ಬರತ್ತೆ ರೀ ನೋಡಣ್ ರೀ ನಾ ಅಲ್ಲಿ ಬಂದಾಗ ನಾ ಇದು ಮಾಡ್ತೀನಿ ತಗೊ ರಿ ನೋಡ್ತೀನಿ ಇದ್ಯಾಕೆ ಇದು ಇಲ್ಲ ರಿ ಯಾವುವು ಎಲಿವೆಟ್ರ್ ಅದು ಏನೂ ಇಲ್ಲ ರಿ ಹೌದಾ ಆಯ್ತು ಆಯ್ತು ತೊಗೊ ರಿ ನೋಡಣ್ ರೀ ಅಲ್ಲಿ ನಾ ಬಂದಿರ್ತೀನಲ್ಲ ಬಂದಾಗ ನೋಡ್ತೀನಂತೆ ರಿ ಮರ್ಗಮ್ಮ ಟೆಂಪಲ ಗಾಜಿಪುರ್ ಕೆಲವೊಂದು ಸಲ ಏನಾತ ರೀ ಇಲ್ಲಿ ಹೌದು ಬುಕ್ ಮಾಡಿರಿ ಕರೆಕ್ಟ್ ಅದ ರೀ ಅದು ಕೆಲ್ವೊಂದು ಸಲ ಏನಾಗ್ತದೆ ಎಲ್ಲ ಹೆಸರ್ನಾಗ ಬರ್ಬೇಕಲ್ಲ ರೀ ಅದು ಲೈನ್ ಟು ಲೈನ್ ಬರ್ತಾ ಇರ್ತವೆ ಅವು ಬರೋದ ನಾ ನಿಮಗೆ ಇನ್ನೊಂದು ಟು ಡೇಸ್ ಆತ್ ರೀ ಬರೋದ ನಾ ನಿಮಗೆ ಹೇಳ್ತೀನಿ ತಗೋರಲ್ಲ ಹ್ಞೂ ನಾನೇ ತಗೊಂಬಂದು ಇದನ್ನು ಮಾಡಿ ಹಾಂ ಹಾಂ ನಾ ಕಾಲ್ ಮಾಡಿರಿ ಹಾಂ ಆಯ್ತು ಆಯ್ತು